ಚಂದ್ರಶೇಖರ್ ಟೇಲರ್ ರೀ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ನಮ್ದು ಒಂದು ಜೊತೆ ಬಟ್ಟೆ ಹಾಕೋದ್ ಐತೆ ರೀ ಫಾರ್ಮಲ್ ಆಗಿ ಇರಬೇಕಿತ್ತು ಪ್ಯಾಂಟ್ ಶರ್ಟ್ ಇದ್ದಿರ್ ಸರ್ ಕಾಟನ್ ಶರ್ಟ್ ಇತ್ತು ಪ್ಯಾಂಟ್ ಟ್ರೈ ಮಾಡಿದಿವಿ

ಸರ್ ಬರ್ತೀವಿ ರೀ ನಿಮ್ಮ ಟೈಮಿಂಗ್ ಏನು ಸರ್ ಸರ್ ಇವಾಗ ಅದು ನಮಗೆ ಎಮ್ ಆರ್ ಪಿ ನಿಮ್ಮ ಪ್ರೈಸ್ ಒಂದು ಸೂಟಿಗೆ ಎಷ್ಟು ಅಮೌಂಟ್ ತೊಗೊತೀರಿ ಒಂದು ಸೂಟ್ ಸಲುವಾಗಿ ಸರ್ ಏನು ಕಮ್ಮಿ ಆಗಲ್ಲ ರೀ

ಸರ್ ಆರ್ನೂರು ರೂಪಾಯಿ ಆತಿತಂದ್ರೆ ನಾನು ಬರ್ಲಿಕ್ಕೆ ಇಚ್ಛೆಪಡ್ತೀನಿ ಸರ್ ಇಲ್ಲ ಸರ್ ಆರ್ನೂರ ಐವತ್ತು ಆಗ್ತದೆ ಸರ್ ಲಾಸ್ಟ್ ಇಲ್ಲ ರೀ ಸರ್ ಈಗ ನಮ್ಮ ಸ್ಟಾಫ್ನಾಗೇ ಹೇಳ್ದ ಮೇಲೆ ಮತ್ತೆ ಅವ್ರ್ಲಿತ್ ನಾ ಕೆಲವೊಬ್ಬರಿಗೆ ರೆಫರ್ ಮಾಡ್ತೀನಿ ಅವ್ರು ಬರ್ತಾರೆ ಅವ್ರ್ಲಿತ್ತನು ನಾಲ್ಕೈದು ಜನ ಬರ್ತರೆ ನಿಮಗೆ ಗಿರಾಕಿ ಸಿಗ್ತಾರೆ ಸರ್ ಇಲ್ಲ ನೀವು ಇದೊಂದು ಸರತಿ ನನಗು ಆರ್ನೂರ ಐವತ್ತು ರೂಪಾಯಿ ಮಾಡಿರಿ ನಾವ್ ಯಾರಿಗೆ ಕರ್ಕೊಂಡು ಬರ್ತೀವಿ ಅವ್ರಿಗೆ ಈ ನಿಮ್ದು ರೇಟ್ ಏನದ ಅವ್ರಿಗೆ ಹೇಳ್ಬಿಡ್ರೀ ಒಂದು ಕೆಲುದು ಮ್ಯಾಕ್ಸಿಮಮ್ ಸ್ಟಾಫ್ನಾಗ ಹೇಳ್ತಿನಿ ರೀ ಸೂಟು ನೀವೊಂದು ಫಿಟಿಂಗ್ ಸರ್ಯಾಗಿ ಇತ್ತಂತ್ತಂದ್ರೆ ನಾ ಎಲ್ಲರ ಕಡೆ ಹೇಳ್ತ ಇರ್ತೇನೆ ರೀ ಹಂಗೆ ಹೌದು ನಾ ಕೇಳೀನಿ ಬಿಡಿ ರೀ ನಮ್ಮ ಫ್ರೆಂಡ್ ಹೇಳ್ಯಾರೆ ರೀ ನಿಮಗೇ ರೆಫರ್ ಮಾಡ್ಯಾರೆ ರೀ ಬಟ್ ಪ್ರೈಸ್ ಬಗ್ಗೆ ಎಷ್ಟು ನಮ್ಗ್ ಕಾಸ್ಟ್ಲಿ ಆತಂದ್ ತಕ್ಷಣ ನಾ ನಿಮ್ಗೆ ಹೇಳಕತಿ ಅದು ಓಕೆ ರೀ ಬಟ್ ರೊಕ್ಕ ಜರ ಪಿರಿಯ ಆಲಗತ ರೊಕ್ಕ ರೀ ಇಲ್ಲ ಅದಕ್ಕೆ ನಾ ಇನ್ನೂ ಒಂದು ಶರ್ಟ್ ಎಕ್ಸ್ಟ್ರಾ ಹಾಕ್ತಿನಿ ನಿಮ್ಗೆ ಇದ್ರ ಜೊತೆ ಅದಕ್ಕೆ ರೊಕ್ಕ ನಿಮಗೂ ಮಾರ್ಜಿನ್ ಇರ್ಲಿ ರೀ ಅದ್ಕೆ ಈಗ ನಂಗೆ ಒಂದು ಸೂಟಿಗೆ ಆರ್ನೂರ ಐವತ್ತು ಮಾಡ್ತ ರೀ ಒಂದು ಶರ್ಟಿಗೆ ಅದೊಂದು ಮುನ್ನೂರು ಕಳ್ಸಿ ಕೇಸೆಂದು ಒಂಬೈನೂರ ಐವತ್ತು ಮಾಡಿರಲ್ಲ ರೀ ಅದು ರೇಟ್ ಕರೆಕ್ಟ್ ಅದ ರೀ ಪಕ್ಕಾ ರೀ ಇಲ್ಲ ರೀ ಎರಡು ಶರ್ಟ್ ಅವೆ ಅಲ್ರೀ ಅದ್ರ ಸಲ್ವಾಗಿ ರೀ ಎರಡು ಅಂಗಿ ಕೊಡ್ಲಾಕತ್ತೀನಿ ರೀ ಇದೊಂದು ಸರತಿ ಇದೊಂದು ಸರತಿ ಹೊಲಿ ರೀ ಕೆಳಗೆ ಬರ್ತದೆ ರೀ ಹಾಂ ಸರ್ ಬಂದೀನಿ ರೀ ನಾ ನಿಮ್ಗೆ ಬರಾವತ್ತಿಗೆ ಒಂದು ಫೈಲಗು ಫೋನ್ ಹಚ್ತೀನಿ ರೀ ಓಕೆ ಸರ್ ಬರ್ತೀನಿ ತ್ಯಾಂಕ್ ಯು ನಮ್ಸ್ಕಾರ ಸರ್